ನಮ್ಮ ರಾಜ್ಯದಲ್ಲಿ ರಾಜ್ಯ ಸಾರಿಗೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಈಗಂತು ಹೆಂಗಸರಿಗೆ ಫ್ರೀ ಅಂಥೇಳಿ ಭಾಗ್ಯವನ್ನು ಕೊಟ್ಟು ಅತಿ ಹೆಚ್ಚು ಜನ ಹೆಂಗಸರು ಬಸ್ನಲ್ಲಿ ಪ್ರಯಾಣಿಸಲು ಹೋಗುತ್ತಿದ್ದಾರೆ ಹೀಗಾಗಿ ಸರ್ಕಾರಿ ಬಸ್ ಮೂಲಕ ಪ್ರಯಾಣಿಸಲು ಜನ ಗಂಡಸರು ಇಷ್ಟಪಡೋದು ಕಮ್ಮಿ ಆಗುತ್ತಿದೆ ಇದು ಆದರೆ ಸಹ ಇದು ಸ್ವಚ್ಛ ಸುರಕ್ಷಿತವಾಗಿದೆ ಆದರೆ ಈ ಕಾಂಗ್ರೆಸ್ ಗೌರ್ಮೆಂಟಿಂದ ಇದು ಕೈಗೆಟಕುವ ಬಳಕೆಯಲ್ಲಿ ಇರುತ್ತದೆಯೇ ಎನ್ನೋದು ಈಗ ಡೌಟಾಗಿದೆ